ನವಜಾತ ಶಿಶು ಅಂದರೆ ಈಗ್ತಾನೇ ಹುಟ್ಟಿರ್ತಕ್ಕಂಥ ಶಿಶು ಅಥವಾ ಪಾಪುಗಳು ಇವನ್ನ ಅನಾರೋಗ್ಯಕ್ಕೆ ಈಡಾಗದಂತೆ ಹೇಗೆ ನೋಡ್ಕೋಬೇಕು ಅಂದರೆ ಅಥವಾ ಏನು ಅಸ್ವಸ್ಥ ಆಗದಂತೆ ಅವು ಅನಾರೋಗ್ಯಕರವಾದಂಥ ಪರಿಸ್ಥಿತಿ ಏನು ಪರಿಸ್ಥಿತಿ ಅಥವಾ ಪರಿಸರದ ಕಾರಣದಿಂದ ಅವು ಅಸ್ತವ್ಯಸ್ತಕ್ಕೆ ಒಳಗಾಗದಂತೆ ಹೇಗೆ ಅವನ್ನ ಕಾಪಾಡಬೇಕು ಅಥವಾ ಹೇಗೆ ನೋಡ್ಕೋಬೇಕು ಏನೇನು ಕ್ರಮ ತೆಗೆದ್ಕೊಳ್ಬೇಕು ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ ಏನಪ್ಪ ಅಂದರೆ ನವಜಾತ ಶಿಶು ಆಗಿರೋದರಿಂದ ಅವು ಈಗ ತಾನೆ ಹುಟ್ಟಿರೋ ಶಿಶು ಆಗಿರೋ ಶಿಶುಗಳು ಆಗಿರೋದ್ರಿಂದ ಅವು ತುಂಬ ಸೆನ್ಸಿಟಿವ್ ಇರ್ತವೆ ಅವನ್ನ ತುಂಬ ಜೋಪಾನವಾಗಿ ನಾವು ನೋಡ್ಕೋಬೇಕು ಹಾಗೆ ಪರಿಸರ ಅನಾರೋಗ್ಯವಾಗಿ ಇರೋದರಿಂದ ಆ ಒಂದು ಪರಿಸರನ ಅಥವಾ ಏನು ಆ ಒಂದು ಶಿಶು ಇರತಕ್ಕಂಥ ಒಂದು ಜಾಗಾನ ಸ್ವಚ್ಛವಾಗಿರಿಸ್ಬೇಕು ಶುದ್ಧಗೊಳಿಸಬೇಕು ಒಂದು ಶಿಶೂನೂ ಕೂಡ ದಿನ ಸ್ವಚ್ಛಗೊಳಿಸಬೇಕು ಸ್ನಾನ ಮಾಡಿಸ್ಬೇಕು ಅಥವಾ ಜಳಕ ಮಾಡಿಸ್ಬೇಕು ಶುದ್ಧವಾಗಿರ್ಸ್ಬೇಕು ನಾವು ಕೂಡ ಸುತ್ತಮುತ್ತ ಇರೋರು ಕೂಡ ಶುದ್ಧವಾಗಿರ್ಬೇಕು ಮಗೂನ ಎಲ್ರಿಗೂ ಮುಟ್ಟೋಕ್ಕೆ ಕೊಡಬಾರ್ದು ಅಥವಾ ನಾವು ಕೂಡ ಅದನ್ನ ಮುಟ್ಟೋದರಿಂದ ಎಲ್ಲ ಏನೆಲ್ಲ ಮುಟ್ಟಿ ಬಂದು ಆ ಮಗೂನ ಮುಟ್ಟಬಾರದು ಅಥವಾ ಹುಷಾರಿಲ್ಲದೆ ಇರೋರು ಅದ್ರ ಹತ್ತಿರ ಹೋಗಬಾರ್ದು ಕೈಗೆ ಸ್ಯಾನಿಟೈಝೆರ್ ಆ ಥರ ಏನಾದ್ರೂ ಬಳಸಬೇಕು ಮತ್ತು ಈ ಒಂದು ಏನು ಅನಾರೋಗ್ಯಕರವಾದಂಥ ಪರಿಸ್ ಪರಿಸರಕ್ಕೆ ಏನಾದ್ರೂ ಒಂದು ಔಷಧಿನ ಸಿಂಪಡಿಸ್ಬೇಕು ರಾಸಾಯನಿಕವಾಗಿರ್ಬೋದು ಅಥವಾ ನ್ಯಾಚುರಲ್ ಆಗಿರೋದು ಏನಾದ್ರೂ ಒಂದು ಔಷಧಿನ ಸಿಂಪಡಿಸ್ಬೇಕು ಆದಷ್ಟು ಪರಿಸರನ ಶುದ್ದವಾಗಿರ್ಸ್ಬೇಕು ಮತ್ತು ತಾಯಿ ಜೋಪಾನವಾಗಿ ನೋಡ್ಕೋಬೇಕು ಮಗೂನ ಅದಕ್ಕೆ ಬೇಕಾದಂಥ ಏನೇ ಒಂದು ಪೌಷ್ಟಿಕಾಂಶ ಆಹಾರಗಳನ್ನ ದೊರ್ಕಿಸ್ಬೇಕು ಮತ್ತು ತಾಯಿ ಮೊದಲಿಗೆ ಫಸ್ಟ್ ಅವರು ತಮ್ಮ ಎದೆಹಾಲನ್ನ ಉಣಿಸ್ಬೇಕು ತಾಯಿ ಯಾಕಂದರೆ ಎದೆಹಾಲಲ್ಲಿ ಆ್ಯಂಟಿಬಾಡೀಸ್ ಇರ್ತವಂತೆ ಆ್ಯಂಟಿಬಯೋಟಿಕ್ ಅಥವಾ ಆ್ಯಂಟಿಬಾಡೀಸ್ ಇರ್ತವೆ ಇದು ಒಂದು ರೋಗನಿರೋಧಕ ಶಕ್ತಿನ ಉಂಟು ಮಾಡುತ್ತೆ ಅದು ಯಾವುದೇ ಒಂದು ಆ್ಯಂಟಿಜನ್ಸ್ ಅಥವಾ ಏನು ಸೂಕ್ಷ್ಮಜೀವಿಗಳು ಏನು ನಮಗೆ ರೋಗನ ಬರ್ಸೋಕ್ಕೆ ಕಾರಣವಾಗ್ತಕ್ಕಂಥ ಒಂದು ಸೂಕ್ಷ್ಮಜೀವಿಗಳು ಅಥವಾ ವೈರಾಣುಗಳ ವಿರುದ್ಧ ಹೋರಾಡೋದಕ್ಕೆ ಈ ಆ್ಯಂಟಿಬಾಡಿಸ್ ತುಂಬ ನಮಗೆ ಸಹಾಯ ಮಾಡುತ್ತವೆ ಆದ್ರಿಂದ ಈ ಆ್ಯಂಟಿಬಾಡೀಸ್ ತ ತನ್ನ ತಾಯಿಯ ಎದೆಹಾಲಲ್ಲಿ ಇರೋದರಿಂದ ತಾಯಿ ಎದೆಹಾಲನ್ನ ಉಣಿಸೋದ್ರಿಂದ ಆ ಮಗೂಗೆ ಒಂದು ರೋಗನಿರೋಧಕ ಶಕ್ತಿ ತನ್ನ ದೇಹದಲ್ಲಿ ಹೆಚ್ಚಿಗೆ ಆಗುತ್ತೆ ತಾಯಿ ಎದೆಹಾಲನ್ನ ಉಣಿಸ್ಬೇಕು ಮತ್ತು ಆ ಒಂದು ಶಿಶೂನ ಡೈಲಿ ಹೋಗಿ ಡಾಕ್ಟರ್ ಹತ್ತಿರ ಪರೀಕ್ಷೆಗೆ ಒಳಪಡಿಸ್ಬೇಕು ಅಥವಾ ಒಂದು ಏನು ಟೈಮಿಗೆ ಸರಿಯಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಆ ಮಗೂಗೆ ಲಸಿಕೆ ಹಾಕ್ಸೋದಾಗಿರ್ಬೋದು ಅಥವಾ ಚುಚ್ಚುಮದ್ದು ಚುಚ್ಚ್ಸೋದು ಆಗಿರ್ಬೋದು ಈ ರೀತಿ ಏನೇ ಒಂದು ಔಷಧಿ ಕೊಡೋದಾಗಿರ್ಬೋದು ಇದನ್ನು ಒಂದು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಒದಗಿಸ್ಬೇಕು ಮಗೂನ ತುಂಬ ಜೋಪಾನವಾಗಿ ನೋಡ್ಕೋಬೇಕು ಅದು ನವಜಾತ ಶಿಶು ಆಗಿರೋದರಿಂದ ಹೀಗೆ ಈ ರೀತಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದರಿಂದ ನಾವು ಆ ಮಗೂನ ಅಸ್ತವ್ಯಸ್ತಕ್ಕೆ ಒಳಗಾಗೋದರಿಂದ ಸ್ವಲ್ಪ ತಡೀಬೋದು ಈ ರೀತಿ ಒಂದು ಕ್ರಮಗಳನ್ನು ತೆಗೆದ್ಕೊಂಡು ಆ ಮಗೂನ ತುಂಬ ಜೋಪಾನವಾಗಿ ನೋಡ್ಕೋಬೇಕು